ಅಂಚೆಚೀಟಿಗಳಲ್ಲಿ ಆವಾಗ ಐದು ಪೈಸೆ ಹತ್ತು ಪೈಸೆ ಇಪ್ಪತ್ತು ಪೈಸೆ ಐವತ್ತು ಪೈಸೆ ಒಂದು ರೂಪಾಯಿ ಅಂತ ಅಂಚೆಚೀಟಿ ಬರ್ತಾಯಿದ್ದವು ಅವುಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಇಪ್ಪತ್ತು ಪೈಸದು ಅಂಚೆಚೀಟಿಗೆ ಬಹಳ ಬೆಲೆ ಇತ್ತು ಏನಾದರೂ ಸಾಲ ತೊಗೋಬೇಕಾದ್ರೆ ಯಾರಿಗಾದರೂ ಆದರೂ ಆನ್ ಡಿಮೆಂಡ್ ಬರ್ಕೊಡೋದಕ್ಕೆ ಆ ಇಪ್ಪತ್ತು ಪೈಸದು ಚೀಟಿನೇ ಹಾಕ್ಬಿಟ್ಟು ಆವಾಗ ಸೈನುಗಳು ಹಾಕ್ಸ್ಕೊತಾಯಿದ್ದರು ಆಮೇಲೆ ಈ ನಾಣ್ಯಗಳು ಅಂತ ಅಂದರೆ ಅವು ಇವಾಗಲ್ ಥರ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನಾಣ್ಯಗಳು ಇದ್ದಾವೆ ಆವಾಗ ಒಂದು ಪೈಸೆ ಎರಡು ಪೈಸೆ ಮತ್ತು ಐದು ಪೈಸೆ ನಾಣ್ಯಗಳು ಕೂಡ ಸಹ ಬರ್ತಾ ಇತ್ತು ಅವೆಲ್ಲ ನಾನು ಈಗಲೂ ನಾವು ಇಟ್ಟಿದ್ದೀವಿ ಮುಂದೆಯವ್ರಿಗೆ ತೋರ್ಸ್ಕೊತೀವಿ ಆದ್ದರಿಂದ ಆಮೇಲೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಕಲ್ಲುಗಳು ಈ ಕಲ್ಲುಗಳಲ್ಲಿ ಏನೋ ಒಂಥರ ಆಕಾರ ಆಕಾರ್ವಾಗಿ ಕಾಣಿಸ್ತವೆ ಒಂಥರ ಮೊಲದ ಥರ ಆಮೇಲೆ ಗುಂಡು ಗುಂಡಗೆ ಆ ವಜ್ರದ ಥರ ಬೆಳ್ಳಗೆ ಹೊಳಿತಾ ಇರ್ತವೆ ಅವೆಲ್ಲನೂ ನೋಡ್ತೀವಿ ಇದರಿಂದ ಮಾ ನಾವು ಕಲಿಯೋದು ಏನಪ್ಪ ಅಂತ ಅಂದರೆ ಎಲ್ಲ ತೋರಿಸ್ಕೊಂಡು ಮುಂದೆ ಮುಂದೆ ಮಕ್ಕಳಿಗೆ ತೋರ್ಸ್ಬೌದು ಮುಂದಿನ ಪೀಳಿಗೆಗೆ ಹೇಳ್ಬೌದು ಅದರಿಂದ ನಮಗೆ ಸ್ವಲ್ಪ ಇಷ್ಟನೇ ಆಗಿದೆ ಇವೆಲ್ಲ ನಮಗೆ ಬೆಲೆ ಹೆಚ್ಚುತ್ತೆ ಮೌಲ್ಯ ಅಂದರೆ ಬೆಲೆ ಹೆಚ್ಚೋದ್ ನಮಗೆ ಇವೆಲ್ಲಾ ನೋಡಿಸ್ದಾಗ ಓ ಇವ್ರು ಏನಪ್ಪಾ ಇಂಥವೆಲ್ಲಾ ಇಟ್ಟುಕೊಂಡಿದ್ದಾರೆ ಇಂಥವೆಲ್ಲ ತೋರ್ಸ್ತಾರೆ ನಮಗೆ ಅಂತ ಹೇಳ್ಬಿಟ್ಟು ಮುಂದಿನ ಮಕ್ಕಳು ನಮ್ಮನ್ನು ನೋಡಿ ಖುಷಿಪಡ್ತಾರೆ